ನನ್ನ ಬಿಡುವಿನ ಸಮಯದಲ್ಲಿ ನಾನು ಮೊಬೈಲ್ ನೋಡ್ತಾ ಇರ್ತೇನೆ ಹೆಚ್ಚಾಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ನೋಡ್ತೇನೆ ಫೇಸ್ಬುಕ್ಕಲ್ಲಿ ಸೀರಿಯಲ್ ರಿಯಾಲಿಟಿ ಶೋಸ್ ಪ್ರೊಮೊ ಬರ್ತಾ ಇರ್ತದೆ ಅದನ್ನು ನೋಡ್ತಾ ಇರ್ತೇನೆ ಆಮೇಲೆ ಕಾಮಿಡಿ ವೀಡಿಯೋಸ್ ಬರ್ತಾ ಇರ್ತದೆ ಅದನ್ನ ನೋಡ್ತೇನೆ ಆಮೇಲೆ ನ್ಯೂಸ್ ಚಾನಲ್ ನೋಡ್ತೇನೆ ಜಾಸ್ತಿ ಎಲ್ಲೆಲ್ಲಿ ಏನೆಲ್ಲ ಆಗ್ತದೆ ಆಗ್ತಾ ಇದೆ ಸೊ ಅದು ಬೇಗ ಗೊತಾಗ್ತದೆ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರ್ತೇನೆ ಹೆಚ್ಚಾಗಿ ಆಮೇಲೆ ಜಾಸ್ತಿಯಾಗಿ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಶನ್ ಅಂದರೆ ಯಾವುದಾದ್ರು ಡಿಸೈನ್ಸ ಅಥವಾ ಫಾರ್ ಎಕ್ಸಾಂಪಲ್ ಈಗ ಒಂದು ಬ್ಲೌಸು ಡಿಸೈನ್ ಬೇಕಾದರೂ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಈ ಥರ ನೋಡ್ತಾ ಇರ್ತೇನೆ ಆಮೇಲೆ ನಾನು ಹೆಚ್ಚಾಗಿ ಅಂದರೆ ಫೇಸ್ಬುಕ್ ನೋಡ್ತಾ ಇರ್ತೇನೆ ಅದರಲ್ಲಿ ಜಾಸ್ತಿ ನನಗೆ ವೀಡಿಯೋಸು ನೋಡ್ಲಿಕ್ಕೆ ಸಿಗ್ತದೆ ಸೊ ಅದರಲ್ಲಿ ಹೆಚ್ಚಾಗಿ ನಾನು ಅದರಲ್ಲಿ ಟೈಮ್ ಪಾಸ್ ಮಾಡ್ತೇನೆ ಗೊತ್ತಾಗುವುದಿಲ್ಲ ಹಾಗಾಗಿ ಫೇಸ್ಬುಕ್ ನೋಡ್ತಾ ಇರ್ತೇನೆ